ಹಾಂ ನಮಸ್ತೆ ಮೇಡಮ್ ವೀರೇಶ್ ಕ್ಯಾಬ್ ಸರ್ವಿಸ್ ಹೇಳಿ ಏನು ಸಹಾಯ ಬೇಕಾಗಿದೆ ಮೇಡಮ್ ವೀರೇಶ್ ಕ್ಯಾಬ್ ಸರ್ವಿಸ್ ಮೇಡಮ್ ನಮ್ಮಿಂದ ಏನು ಸಹಾಯ ಆಗ್ಬೇಕು ಮೆ ಆಗ್ಬೇಕಿತ್ತು ಮೇಡಮ್ ಹಾಂ ಮೇಡಂ ಅಂದರೆ ನೀವು ಫ್ಯಾಮಿಲಿ ಬರ್ತಿದ್ದೀರಾ ಇಲ್ಲ ಕಪಲ್ಸಾ ಫ್ರೆಂಡ್ಸಾ ಅಂದರೆ ತುಮಕೂರಲ್ಲಿ ಯಾವ ಯಾವ ಪ್ಲೇಸಸ್ ಹೋಗ್ಬೇಕಂತ ಇದ್ದೀರಾ ಮೇಡಮ್ ಅಂದರೆ ಇಲ್ಲಿ ದೇವ್ರಾಯನ ದುರ್ಗ ಫೇಮಸ್ ಇದೆ ಮತ್ತು ಮಂದಾರ ಗಿರಿ ಮಂದಾರ ಗಿರಿ ಜೈನ್ ಟೆಂಪಲ್ ಫೇಮಸ್ ಇದೆ ನಂದಿ ಬೆಟ್ಟ ಹಾಂ ಮೇಡಮ್ ಇಲ್ಲಿ ಒಂದು ಮೂರು ನಾಲ್ಕು ಪ್ಲೇಸಸ್ ಇದೆ ನೀವು ಎಲ್ಲಿ ಹೋಗ್ಬೇಕಂತ ಹಾಂ ಮೇಡಮ್ ನೀವು ಫೋರ್ ಮೆಂಬರ್ಸ್ ಆದರೆ ನಿಮಗೆ ಯಾವುದು ಫೋರ್ ಸೀಟರ್ ಬೇಕಾ ಇಲ್ಲ ಫೈವ್ ಸೀಟರ್ ಬೇಕಾಗುತ್ತಾ ಮೇಡಮ್

ಫೋರಾ ಸರಿ ಮೇಡಮ್ ಅಂದರೆ ನೀವು ಪರ್ ಡೇ ಲೆಕ್ಕ ತೊಗೊತಿರಾ ಇಲ್ಲ ಕಿಲೋಮೀಟರ್ ಲೆಕ್ಕ ತೊಗೊತಿರಾ ಮೇಡಮ್ ಹಾಂ ಮೇಡಮ್ ಪರ್ ಡೇ ಅಂತ ಅಂದರೆ ನಿಮಗೆ ಕ್ಯಾಬಿಗೆ ಬಂದು ನಿಮಗೆ ಟೂ ತೌಸಂಡು ಪ್ಲಸು ಡ್ರೈವರೂ ಫೈವ್ ಹಂಡ್ರೆಡ್ ಚಾರ್ಜಸ್ ಆಗುತ್ತೆ ಮೇಡಮ್ ಓಕೆನಾ ನಿಮಗೆ ಹಾಂ ಓಕೆ ಮೇಡಮ್ ಯಾವ ಕಾರ್ ಬುಕ್ ಮಾಡಕ್ಕೆ ಹೇಳ್ತೀರಾ ಮೇಡಮ್ ಫೋರ್ ಸೀಟರ್ ಅಂದರೆ ಇಂಡಿಕಾ ಬರುತ್ತೆ ಮತ್ತು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಬರುತ್ತೆ ಯಾವುದು ಬುಕ್ ಮಾಡೋಣ ಅಂತೀರಾ ಮೇಡಮ್ ನೀವು ಹಾಂ ಓಕೆ ಮೇಡಮ್ ಮಾರ್ನಿಂಗ್ ಬರ್ತೀರಾ ಈವ್ನಿಂಗ್ ಬರ್ತೀರಾ ಮೇಡಮ್ ಅಂದರೆ ಮಾರ್ನಿಂಗ್ ಬಂದರೆ ನಿಮಗೆ ಸೇಫ್ ಇರುತ್ತೆ ಯಾಕಂದ್ರೆ ಮಾರ್ನಿಂಗ್ ಬಂದರೆ ನಿಮಗೆ ಈ ಕಡೆ ಎಲ್ಲ ಲೊಕೇಷನ್ಸ್ ಎಲ್ಲ ನೋಡ್ಕೊಂಡು ನೀವು ಹೋಟಲ್ಗೆ ಸಂಜೆ ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಈವ್ನಿಂಗ್ ಬಂದರೆ ನೀವು ನೈಟಲ್ಲಿ ಏನಂಥ ನೋಡೋದಕ್ಕೆ ಏನೂ ಇರೋದಿಲ್ಲ ದೇವ್ರಾಯನ ದುರ್ಗ ಅಂತೂ ನಿಮಗೆ ನೋಡೋದಕ್ಕೆ ಮಾರ್ನಿಂಗ್ ವೀವ್ ಚೆನ್ನಾಗಿರುತ್ತೆ ಆ್ಯಂಡ್ ಈವ್ನಿಂಗ್ ವೀವ್ ಚೆನ್ನಾಗಿರುತ್ತೆ ನೀವು ಮಾರ್ನಿಂಗ್ ಬಂದ್ರೇ ಅದು ನಿಮಗೆ ಅಷ್ಟೂ ನೋಡಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಯಾಕಂದರೆ ಆ ಫಾಗು ಆ ನೇಚರು ಮಾರ್ನಿಂಗ್ ವ ಬೆಟರ್ ಓಕೆ ಮೇಡಮ್ ಈ ನಂಬರ್ಗೆ ಕಾಲ್ ಮಾಡಿ ಬರೋಕ್ಕೂ ಮುಂಚೆ ನಾವು ರೆಡಿ ಇರ್ತೀವಿ ಮೇಡಮ್ ಓಕೆ ಮೇಡಂ ತ್ಯಾಂಕ್ ಯು ಫಾರ್ ಕಾಲಿಂಗ್ ಹಾಂ